ನನ್ನ ಮೊದಲನೆಯ ಪ್ರೊಡಕ್ಟ್ ಬಂದು ನಾನು ಮಿಂತ್ರ ಎನ್ನುವ ಒಂದು ಶಾಪಿಂಗ್ ಆ್ಯಪ್ನ ಮೂಲಕ ಪರ್ಚೇಸ್ ಮಾಡಿರುವ ಕುರ್ತಾ ನನಗೆ ಆ ವೆಬ್ಸೈಟ್ನಲ್ಲಿ ಖರೀದಿಸಿದ ಎಲ್ಲ ಉಡುಪುಗಳು ತುಂಬ ಇಷ್ಟವಾಗಿವೆ ಎಲ್ಲದಕ್ಕೂ ಫೈವ್ ಸ್ಟಾರ್ ರೇಟಿಂಗಿದೆ ಅದರಿಂದ ನಾನು ಮಿಂತ್ರಾವನ್ನೆ ಸಜೆಸ್ಟ್ ಮಾಡ್ತೇನೆ ಅಲ್ಲಿ ನಮಗೆ ಪರ್ಚೇಸ್ ಮಾಡಿದಂತಹ ಬಟ್ಟೆ ಅದರ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತದೆ ತುಂಬ ನಾವು ಕೊಟ್ಟ ಹಣಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಒಳ್ಳೆಯ ಬಟ್ಟೆ ಒಳ್ಳೆಯ ಮಟೀರಿಯಲ್ ರೀಸನೇಬಲ್ ಪ್ರೈಸಿಗೆ ಸಿಕ್ತದೆ ಹಾಗಾಗಿ ನನಗೆ ಕುರ್ತಾಸ್ ತುಂಬ ಇಷ್ಟ ಆಗಿದೆ ಆ ವೆಬ್ಸೈಟ್ನಲ್ಲಿ ಸಿಗುವ ಎಲ್ಲ ಉಡುಪುಗಳು ತುಂಬ ಚೆನ್ನಾಗಿರುತ್ತದೆ